ಪ್ರಶ್ನೆ ತುಂಬ ಸೂಕ್ತವಾಗಿದೆ ನಾವು ಮಧ್ಯಮ ತಲೆಮಾರಿಗೆ ಸೇರದೋರೇ ಆಗಿದ್ದೀವಿ ಈ ದಿವಸಗಳಲ್ಲಿ ಹಳೆಯ ತಲೆಮಾರು ಜನಾಂಗಕ್ಕೂ ಈಗ ಯುವ ಜನಾಂಗಕ್ಕೂ ವ್ಯತ್ಯಾಸವನ್ನು ನೋಡ್ತಾ ಹೋದರೆ ಬಹಳ ಬಹಳ ವ್ಯತ್ಯಾಸ ಇದೆ ನಾವು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ರೆ ಈ ಯುವಜನಾಂಗದವರು ಈ ಹಳೆಯ ತಲೆಮಾರಿನ ಇದು ಕೆಲವು ಆಚಾರ ವಿಚಾರಗಳನ್ನು ಅವರು ಗಮನಿಸುವುದೇ ಇಲ್ಲ ನಾವು ಹಳೆಯ ತಲೆಮಾರಿನ ಜ ಅವರ ಕೆಲವು ಆಚಾರ ವಿಚಾರಗಳನ್ನು ಸ್ವಲ್ಪ ಒಂದು ಐವತ್ತು ಪರ್ಸೆಂಟ್ ಅಷ್ಟು ನಾವು ಅದನ್ನು ರೂಢಿಗೆ ತಂದಿದ್ದೀವಿ ಆದರೆ ಅದನ್ನು ನಮ್ಮ ನಮ್ಮ ಯುವಜನಾಂಗದವರು ಯಾವ ಕಾರಣಕ್ಕೂ ಅದನ್ನು ಮುಂದುವರೆಸ್ತಾರೆ ಅನ್ನೋ ಭರವಸೆಯೇ ಇಲ್ದಂತಾಗೋಗಿದೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ಬೋದು ಉದಾಹರಣೆಗೆ ಹಬ್ಬ ಹರಿದಿನಗಳಲ್ಲಿ ನಾವೆಲ್ಲರೂ ಈ ಹಳೆ ತಲೆಮಾರಿನ ಜನಾಂಗದವ್ರು ಏನು ಮಾಡಿದ್ರೆ ಅದನ್ನು ಮಾಡ್ಕೊಂಡು ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾಯಿರ್ತೀವಿ ಆದರೆ ಯುವಜನಾಂಗದವರು ಅದನ್ನು ಬಳಸೋದೇ ಇಲ್ಲ ಹೇಳಿದರೆ ಏನೋ ಉದಾಸೀನದ ಮಾತಾಡ್ತಾರೆ ಅವೆಲ್ಲ ಉದಾಹರಣೆಗೆ ಯುಗಾದಿ ಹಬ್ಬದಂಥ ಸಂದರ್ಭದಲ್ಲಿ ನಾವು ಹಬ್ಬದ ದಿನ ಎಣ್ಣೆನ ಬಿಸಿ ಮಾಡ್ಬಿಟ್ಟು ಎಣ್ಣೆ ಹಚ್ಕೊಂಡು ಬಿಸ್ಲಲ್ಲಿ ನಿಂತ್ಕೊಂಡು ಎಣ್ಣೆ ಎಲ್ಲ ಚೆನ್ನಾಗಿ ಹೀರ್ಕೊಂಡು ಮೇಲೆ ನಾವು ಅಭ್ಯಂಜನ ಮಾಡೋದು ರೂಢಿ ಇದೆ ಅದನ್ನೆಲ್ಲ ಮಾಡಿಸ್ಲಿಕ್ಕೆ ಮಾಡಲಿಕ್ಕೆ ಮಕ್ಕಳಿಗೇಳಿದ್ರೆ ಅಸಹ್ಯ ಪಟ್ಕೊಳ್ತಾರೆ ಅವ್ರು ಅದನ್ನು ಮಾಡಲಿಕ್ಕೆ ಇಷ್ಟನೇ ಪಡೋದಿಲ್ಲ ಅದೇ ರೀತಿ ಯುಗಾದಿ ಹಬ್ಬದಲ್ಲಿ ನಾವು ಬೇವು ಬೆಲ್ಲ ತಿನ್ನಬೇಕು ಅನ್ನೋ ರೂಢಿ ಇದೆ ಹಾಗಾಗಿ ನಾವು ಎರಡೂ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ಸಹಾ ಬೆಲ್ಲ ಅಷ್ಟೇ ತಿಂತಾರೆ ಬೇವನ್ನು ಬಿಸಾಕ್ತಾರೆ ಇಂತಹ ಒಂದು ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಸಂಸ್ಕಾರವನ್ನು ಈ ಸಂಸ್ಕಾರ ಅಲ್ಲ ಸ್ವಾರಿ ಈ ಸಂಸ್ಕೃತಿನ ಹಾಗೆ ನಮ್ಮ ಈ ಆಚಾರ ವಿಚಾರಗಳನ್ನು ಮುಂದುವರೆಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರೂ ಸಹ ಮಕ್ಕಳು ಅದನ್ನು ತಗೊಳ್ತಾಯಿಲ್ಲ ಪಾಶ್ಚಿಮಾತ್ಯ ದೇಶಗಳ ಒಲವೇ ಜಾಸ್ತಿ ಆಗ್ಬಿಟ್ಟಿದೆ ನಮ್ಮ ದೇಶದಲ್ಲಿ ಅದನ್ನು ಎಷ್ಟು ಪ್ರಯತ್ನ ಮಾಡಿದ್ರು ಸಾಕಷ್ಟು ಈ ಟಿವಿ ಮಾಧ್ಯಮದವರು ಟಿವಿ ಅವರಾಗ್ಲಿ ಬೇರೆ ಬೇರೆ ಮಾಧ್ಯಮದವರಾಗ್ಲಿ ಚಲನಚಿತ್ರ ಆಗಿರಲಿ ಇನ್ನೂ ಕೆಲವು ಕಡೆ ಅಂತಹ ಸಂದರ್ಭದಲ್ಲಿ ಅಂದರೆ ಹಬ್ಬ ಹರಿದಿನಗಳಂಥ ಸಂದರ್ಭದಲ್ಲಿ ಸಾಕಷ್ಟು ಹಳೆಯ ಪದ್ದತಿಯಲ್ಲಿರೋ ಆಚಾರ ವಿಚಾರಗಳನ್ನು ಪ್ರವಚನ ಮಾಡೋದಾಗಲಿ ಅಥವಾ ಇನ್ನಿತರ ಏನು ನಾಟಕದ ರೂಪದಲ್ಲಾಗಲಿ ಅಥವಾ ಇದು ಸೀರಿಯಲ್ನಲ್ಲಿ ಬರುವಂಥದ್ದಾಗ್ಲಿ ಮಾಡಿದ್ರು ಸಹ ಅವುಗಳನ್ನು ಗಮನವೇ ಹರಿಸೋದಿಲ್ಲ ಜೊತೆಗೆ ನಾವು ಏನು ಮೈ ಮುಚ್ಕೊಳ್ಳಿಕ್ಕೆ ಸಾಕಷ್ಟು ಬಟ್ಟೆಗಳನ್ನು ನಾವು ಸಂಪೂರ್ಣವಾಗಿ ಬಳಸ್ತೀವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಬೇಕು ಅಂತಲೇ ಜೀನ್ಸ್ ಪ್ಯಾಂಟ್ಗಳಿಗೆ ಏನು ಕಟ್ ಮಾಡಿಬಿಟ್ಟಿ ಅದನ್ನು ಹಾಕ್ಕೊಂಡು ಅಸಹ್ಯವಾಗಿ ತಮ್ಮ ದೇಹವನ್ನು ತೋರ್ಸ್ಕಂಡು ಓಡಾಡುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅದನ್ನೆಲ್ಲ ನೋಡಿದರೆ ನಮಗೆಲ್ಲ ತುಂಬನೇ ಬೇಸರ ಆಗುತ್ತೆ ಅದು ಬದಲಾವಣೆ ಆಗಬೇಕು ಅಂಥೇಳಿ ನಾವು ಹೇಳ್ಳಿಕ್ಕೆ ಇಷ್ಟಪಡ್ತೀವಿ